ನಮಸ್ಕಾರ ಒಂದು ಮೋಬಲು ಒಂದು ಮೊಬಲಿಂದ ಮಾತಾಡ್ತಿರ್ತಿನಿ ಈಗ ನೀವು ಮೋಬಲ್ ಇರೋದು ಯಾವ್ದಕ್ಕೆ ಅವಾಗೇನು ಮಿಸ್ ಕಾಲ್ ಕೊಡ್ತಿದ್ರು ಮೊಬಲಿಗೆ ಮಿಸ್ ಕಾಲ್ ಕೊಡೋ ಬದಲಿ ಏನ ಐದು ರೂಪಾಯ್ ಮಹಾ ಹಾಕೊಂಡು ಮಿಸ್ ಕಾಲ್ ಕೊಟ್ಕೊತ ಇರುತಿದ್ರು ಗೌರ್ಮೆಂಟ್ ಇವ್ರು ಏನು ಮಾಡಿದರೂ ಜಿಯೋ ಸಿಮ್ದಾರು ಏರ್ಟೆಲ್ನೋರ್ ಇರ್ಬೋದು ಯಾವುದೋ ಒಂದು ಕಂಪ್ನಿಯೋರ್ ಇರ್ಬೋದಪ್ಪ ತಿಂಗ್ಳಿಗೆ ಇಷ್ಟಪ್ಪ ಎಷ್ಟು ನಾನು ಮಾತಾಡ್ಕೋಬೋದು ಮಾದ್ರೊಳ್ಗೆ ಯಾರಿಗೆ ನೋವು ನಮಗೆ ನೋವು ಯಾಕಪ್ಪ ಏ ಫ್ರೀ ಐತಿ ಅಂತ ನಾವು ಸುಮ್ಮನೆ ಮಾತಾಡ್ತಿ ಯಾರಿಗೆ ಮಿಸ್ ಕಾಲ್ ಕೊಡೋಂಗಿಲ್ಲ ಮೊಬಲ್ ಕೈಯಾಗೆ ಹಿಡ್ಕೊಬಿಟ್ಟರೆ ಮಾತಾಡ್ತಿರಿ ಗಂಟೆ ಗಟ್ಲೆ ಮಾತಾಡ್ತಿ ಕಿವಿ ಯಾರು ಹಾಳಬೋಕು ನಮ್ಮದೆ ಹಾಳಾಬೇಕು ಕಿವಿ ತಲಿ ಯಾರ್ದು ಹಾಳಾಬೇಕು ನಮ್ಮದೆ ತಲಿನೋವು ಬರ್ಬೇಕು ಮೊಬೈಲಲ್ಲಿ ಮಾತಾಡೋದು ಕಡಿಮೆ ಮಾಡ್ರಿ ಏನು ಪ್ರೀ ಐತಿ ಅಂತೇಳಿ ಮಾತಾಡ ಬೇಡ್ರಿ ಅವಾಗ ಪಸ್ಟಿಗೆ ಹೊಸ್ದಾಗಿತ್ತಾ ಮಾತಾಡ್ತಿದೀವಿ ಅವಾಗ ಒಂದು ಕಾಲಿಗೆ ಇಷ್ಟು ಐವತ್ತು ಪೈಸಾನೋ ಎಪ್ಪತ್ತು ಪೈಸಾನೋ ಅರವತ್ತು ಪೈಸಾನೋ ದುಡ್ಡು ಕಟ್ಟಾಗ್ತಿದ್ವು ಕಡಿಮೆ ಮಾತಾಡಿ ಕಡಿಮೆ ಇಟ್ಬಿಡ್ತಿದ್ರು ಈಗ ಪ್ರೀ ಐತಿ ಅಂತೇಳಿ ಮೊಬಲ್ ಹಿಡ್ಕೊಂಬಿಟ್ರೆ ಅವ್ನಿಗೆ ಯಾವನು ಅಲ್ಲಿಏನಾರು ಸಾಯಲಿ ಬಿಡಲಿ ಅವ್ನು ಉಪ್ವಾಸ್ ಇದ್ದೋನ್ ಅಲ್ಲೇ ಸಾಯ್ತಿರಬೇಕು ನಿನಗೆ ಪೋನಲ್ಲಿ ಮಾತಾಡ್ತಿರ್ಬೇಕು ಆ ಥರ ಮಾತಾಡ ಬಿಡ್ರಿ ಮಾತಾಡ್ರಿ ಒಳ್ಳೇದು ಕೆಟ್ಟದು ನಾಲ್ಕು ಮಾತಾಡ್ಕೋಬೇಕು ಇಡ್ಬೇಕು ನಮಗೆ ಎದೀಗೆ ನೋವು ತಲೀಗೆ ನೋವ್ ಆಮೇಲೆ ಈ ಬಾಯಿಗೆ ನೋವು ಈತರ ಆಮ್ಯಗ ಮಾತಾಡ ಬೇಡ್ರಿ ಕಡಿಮೆ ಮಾತಾಡ್ರಿ ಏನಪ್ಪ ನಾಲ್ಕು ಒಳ್ಳೇದು ಏನಪ್ಪ ಒಳ್ಳೇದು ಕೆಟ್ಟದ್ದು ಈಗೇನ ಮೊಬೈಲ್ ಐತಿ ಅಂತೇಳಿ ಹಿಡ್ಕೋಂಬಿಟ್ರೆ ಮೊಬೈಲ್ಗೊಳು ಅದೇನು ಮನ್ಯಾಗೆ ನಾವು ನಾಲ್ಕು ಜನ ಕುಂತ್ಕೊಂಡು ಪಂಚಾಯ್ತಿ ಮಾತಾಡ್ಕೊಂಡ್ ಮಾತಾಡ್ರಿ ಯಾ ಥರ ಮಾತಾಡ್ತಿರಿ ಪೋನಲ್ಲಿ ಆ ಥರ ಮಾತಾಡೋಕ್ ಹೋಗ ಬೇಡಿ ಮೊಬೈಲಿಂದ ಈಗ ಯಾರಿಗೆ ಒಂದು ಯೂಟೂಬ್ ಅಪ್ಪ ಹೇಯ್ ಅದನ್ನು ನೋಡ್ಬೇಕು ಏಯ್ ಇದನ್ನು ನೋಡ್ಬೇಕು ಒಳ್ಳೇದು ಇದು ಮಾಡ್ಬೇಕು ಏನಪ್ಪಾ ತಿಂಗ್ಳಿಗೆ ಮುನ್ನೂರು ಇನ್ನೂರೈವತ್ತು ಹಿಂಗೆ ತಿಂಗ್ಳಿಗೆ ಇರ್ತೈತಿ ಆಪರ್ ಆಪರ್ ಇದೆ ಅಂದ್ರೆ ಮಾತಾಡಿ ಮಾತಾಡಿ ಮೊಬಲ್ಗಳು ಎಷ್ಟು ಮೊಬಲಿಂದ ಎಷ್ಟು ಹುಡುಗಿಯರ್ ಹಾಳಾಗ್ತಾದಾರೆ ಎಷ್ಟು ಹುಡುಗ್ರು ಹಾಳಾಗ್ತಾದಾರೆ ಇವು ಮೊಬಲಿಂದ ಇಷ್ಟು ಹುಡುಗಿಯರ್ ಇಷ್ಟು ಹಾಳಾಗ್ತಾರೆ ಒಳ್ಳೇವ್ರೂ ಹಾಳಾಗ್ತಾರ ಮೊಬಲು ಎಲ್ಲ ಮನೆ ಕೆಡ್ಸೋಕೆ ಬಂದಿರೋದು ಮನೆ ಇದು ಮಾತಾಡೋಕ್ ಬಂದಿಲ್ಲ ಇವು ಮಾತಾಡ್ತಿರೋದು ಮೊಬಲು ಎಲ್ಲ ಮನೆ ಕೆಡ್ಸೋಕೆ ಮನೆ ಉಳ್ಸೋಕಿಲ್ಲ ಇದು ಒಳ್ಳೇದು ಕೆಟ್ಟದು ಮಾತಾಡ್ಕೋಬೇಕು ಏನು ಅಪಾವಾಗ ಮೊಬಲ್ ಇದ್ದಿಲ್ಲ ಅವಾಗ ಹೆಂಗ್ ಮಾಡ್ತಿದ್ರು ಚಾರ್ಜ್ ಮಾಡಿಕೊಂಡು ಮೊಬೈಲ್ ಆಗಿದ್ದು ಒಳ್ಳೇದೇ ಅವಾಗೆಲ್ಲಿ ಚಾರ್ಜ್ ಹಾಕ್ಕೊಂಡು ಮೂರು ದಿವ್ಸ ನಾಲ್ಕು ದಿವ್ಸ ನಿಂದ್ರೋ ಟೆಲಿಗ್ರಾಮ್ ಕಳಿಸ್ಬೇಕು ಸೀರಿಯಸ್ ಆದ್ರೆ ಅವರೆಲ್ಲ ಮಣ್ಣಾದಾಗ ದಫನ್ ಆದಾಗ ಅವಾಗ ಬರ್ತಿದ್ರು ಅವರು ಅವಾಗ ಬಂದು ಕಾಯ್ತೀವಿ ಬಂದು ಏನಪ್ಪಾ ಮತ್ತು ಹೋದ ಒಳ್ಳೆ ಆಯ್ತ್ ಈಗೆಲ್ಲಿ ಮೊಬೈಲ್ ಐತಿ ಹಿಂದಲ ಏನಿಲ್ಲಿ ಐತಪ್ಪ ಏನೋ ಯಾರೋ ತೀರೋ ಯಾರೋ ಸತ್ತೋದರು ಯಾರೋ ತೀರೋದರು ಅಂಥದು ಇದ್ರಾಗೆ ನಾನು ಇದ್ರ ಭಾಷೆನೇ ಮಾತಾಡ್ತೀನಿ ಮಂಡ್ಯ ಭಾಷೆನೇ ಮಾತಾಡ್ತೀನಿ ಇಲ್ಲೀ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಜಿಲ್ಲೆದು ಭಾಷೆನು ಮಾತಾಡ್ತ ಇದೀನಿ ಎರಡು ಥರ ಮಾತಾಡ್ತದೀವಿ ಆ ಥರದ್ ಮ್ಯಾಗೆ ಈ ಥರ ಅಲ್ಲ ಹಾಂ ಆ ಥರದ್ ಮ್ಯಾಗೆ ಇದು ಇದ್ದಾಗ ಮೊಬೈಲಿಂದ ಭಾಳ ಜನ ಹಾಳಾಗ್ತ ಇದಾರೆ ಹಾಳಾದ್ರೆ ಏನು ಮಾಡೋಕಾಂಗಿಲ್ಲ ಬಂದಿರೋದು ಹಿಂಗೆ ಬಂದೈತೆ ಅದೇ ಮಾತಾಡೋದ ಕಡಿಮೆ ಮಾತಾಡ್ಕೊಳ್ರಿ ನಾನು ತಮಾಷೆ ಮಾತಾಡ್ತಿ ನಾನು ಹಿಂಗೆ ಮಾತಾಡೋಕೆ ಹೋಗಬೇಡ್ರಿ ನಾವು ಹಾಳಾಗ್ತ ಇದೀವಿ ನೋಡಿ ಕಡಿಮೆ ಮಾತಾಡಿ ನಾಲ್ಕು ಒಳ್ಳೇದು ಕೆಟ್ಟದು ಮಾತಾಡೋಕೆ ಏನಪ್ಪ ಹೆಂಗವ್ವ ಹಗಲೆಲ್ಲ ಮೊಬೈಲಲ್ಲೇ ಇರಬೇಡ್ರಿ ಒಳ್ಳೇದು ಮೊಬೈಲೇಲೆ ಇರೋಕ್ ಹೋಗಬೇಡ್ರಿ ಮೊಬೈಲ್ ಮಾತಾಡ್ಕೊಳ್ರಿ ನಾಲ್ಕು ಒಳ್ಳೇದು ಕೆಟ್ಟದು ಮಾತಾಡ್ಕೊಳ್ರಿ ಒಳ್ಳೆ ಚೆನ್ನಾಗ್ ಇರ್ರಿ ಏನು ಮಾಡ್ಕೊಂಡು ಇದು ಮಾಡ್ಕೊಂಡು ಮೊಬೈಲಲ್ಲಿ ಮಾಡಿ ಜಿವಾ ಸಿಮ್ನೋರು ನಾವು ಆಪರ್ ಕೊಟ್ಟಿವಿ ಮಾತಾಡ್ರಿ ಅಂಬ್ತಾರೆ ಅವರೂ ಏರ್ಟೆಲ್ನವ್ರು ನಾವು ಆಪರ್ ಕೊಟ್ರೆ ಮಾತಾಡಿ ಅಂಬ್ತಾರೆ ಎಲ್ಲಾ ದುಡ್ಡು ಹಾಳಾಗೋದು ನಾವೇ ಯಾರು ಹಾಳಾಗೋಂಗಿಲ್ಲ ಅವರೇನು ಖಜಾನೆ ತುಂಬ್ಕೊಳ್ತಾರೆ ಯಾರು ಆಗಲಿ ಅಲ್ಲಿ ಅವ್ರು ಗೌರ್ಮೆಂಟು ನಮಗೆ ಅವರಿಗೂ ಗೌರ್ಮೆಂಟು ಏನಪ್ಪ ಗೌರ್ಮೆಂಟಿಗೆ ದುಡ್ಡು ಬೇಕು ಗೌರ್ಮೆಂಟ್ ಗೌರ್ಮೆಂಟಿಗೆ ಏನು ಬೇಕು ದುಡ್ಡು ಬೇಕು ಏಯ್ ಯಾಕಂಬ್ತೆ ಕುಟುಂಬ ರಾಜಕೀಯಗಳ್ ಇವು ಕುಟುಂಬ ರಾಜಕೀಯಗಳ್ ಇವು ಕೊ ಬರೀ ಕುಟುಂಬದೋರೇ ನಾನು ವಂಶ ನಾನು ಮೊಮ್ಮಗ ನಾನು ಇದು ಕುಟುಂಬ ರಾಜಕೀಯ ಮಾಡೋದು ಬಿಡ್ರಿ ಮೊಬೈಲಲ್ಲಿ ಹಿಂಗಾಗಿ ಎಲ್ಲಾದು ಇದು ಮಾಡ್ಕೊಂಡು ಮಾಡೋಕ್ ಹೋಗಬೇಡಿ ಹೆಂಗ್ ಬೇಕೋ ಹಂಗೆ ಮಾತಾಯಿತು ಅದು ಐತಿ ಹಂಗ್ ಮಾತಾಡೋಕ್ ಹೋಗಬೇಡ್ರಿ ಕಡಿಮೆ ಮಾತಾಡ್ರಿ ಮೊಬೈಲಲ್ಲಿ ಎಷ್ಟು ಮೊಬೈಲ್ ಬಂದಾವೆ ಸಣ್ಣ ಸಣ್ಣ ಗುಬ್ಬಿಗಳು ಅವಾಗ ಈಟು ಈಟು ಗುಬ್ಬಿಗಳ್ ಇದ್ವು ಚಿಕ್ಕ ಚಿಕ್ಕವು ಮೊಬೈಲ್ ಬಂದಾಗಿಂದ ಎಷ್ಟು ಗುಬ್ಬಿ ಸತ್ತವೆವ್ ಸಣ್ಣ ಗುಬ್ಬಿ ಎಲ್ಲಾರು ಕಾಣ್ತಾವ ಕಾಣೋಂಗಿಲ್ಲ ಎಲ್ಲ ಇದಿರಿಲ್ಲ ವೈರ್ಯ್ಲೇಷನ್ ಆಗಿ ಆಗಿ ದೊಡ್ಡ ಜೀವ ನಿಂದಿರ್ತದೆ ಸಣ್ಣ ಜೀವ ಹೋಗೋಕತೈತೆ ಮೊಬೈಲ್ ಮಾತಾಡೋದು ಕಡಿಮೆ ಮಾಡ್ರಿ ಯಾವುದೋ ಅವಾಗ ಸಣ್ಣ ಸಣ್ಣ ಗುಬ್ಬಿಗಳು ಯಾವ್ದು ಆಗಲಿ ಸಣ್ಣ ಹೃದಯ ಅಂಥದು ನಿಂದ್ರೋಂಗಿಲ್ಲ ದೊಡ್ದ ಹೃದಯ ಏನದವ ನಿಂದಿರ್ತದವ ಮೊಬೈಲಲ್ಲಿ ಇಷ್ಟು ಇದು ಮಾಡೀ ವೈರ್ಯ್ಲೇಷನ್ ಆಗಿ ಇದಾಗಿದ್ದದ ದೊಡ್ಡ ಹೃದಯ ಉಳ್ಕೊಂತದೆ ಯಾಕೀಗೆ ಅವಾಗ ಎಲ್ಲಿ ಹಾಟ್ ಆಪ್ ಯಾವಾಗ ಏಲ್ಲಿಯೋ ಒಂದಾಗ ಇರುತಿತ್ತು ಏಯ್ ಹಾಟ್ ಏನು ಆಪ್ರೇಸ್ನಪ್ಪ ಇದು ಅಂಬ್ತಿದು ಈಗ ಎಲ್ಲಿ ಹಾಟ್ ಅಂದರೆ ಎಲ್ಲರಿಗೆ ಇದು ಮೊಬೈಲಿಂದ ಮೊಬೈಲಿಂದ ಹಾರ್ಟಿಗೆ ಹೊಡೆತ ಮೊಬೈಲಿಂದ ಹಾರ್ಟಿಗೆ ಹೊಡೆತ ಕಡಿಮೆ ಮಾತಾಡ್ರಿ ಉಳಿಸ್ರಿ ನಿಮ್ಮ ನಿಮ್ಮ ಇದಿರಲಿ ಮಾತಾಡಿಕೊಂಡು ಒಳ್ಳೇ ಜೈ